ಹಾಂ ಹಲೋ ಹಾಂ ಹಲೋ ಸರ್ ಹಾಂ ಹೌದು ಸರ್ ಹಾಂ ಹೌದು ಸರ್ ಇದು ತುಮಕೂರು ಡಿಸ್ಟ್ರಿಕ್ಕಿಂದು ಕಾರ್ ಸರ್ವಿಸ್ ಸರ್ ಹೌದು ಹೇಳಿ ಸರ್ ಹೌದಾ ಸರ್ ಹಾಂ ಸರ್ ಈಗ ಸ್ವಲ್ಪ ರಶ್ಶಿದೆ ಸರ್ ನಾಳೆ ಬರೋಕ್ಕಾಗುತ್ತಾ ಓಹ್ ನಿಮಗೆ ನಾರ್ಮಲ್ ವಾಷಿಂಗ್ ಬೇಕಾ ಅಥವಾ ಸ್ಪೆಷಲ್ ವಾಷಿಂಗ್ ಬೇಕಾ ಸರ್ ಹೌದಾ ಸರ್ ಅದ್ಬಂದ್ಬಿಟ್ಟು ಸರ್ ಕಾರ್ ವಾಷಿಂಗು ಪ್ಲಸ್ ಪಾಲಿಶಿಂಗು ಅಂತಂದರೆ ಟು ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಎರಡ್ ಸಾವ್ರ್ದ ಐನೂರು ರೂಪಾಯಿ ಹಾಂ ಒಳಗಡೇದು ಪ್ಲಸ್ ಹೊರಗಡೇದು ಕ್ಲೀನಿಂಗ್ ಸರ್ ಮತ್ತೆ ಹೊರಗಡೆ ನಾವು ಕ್ಲೀನ್ ಮಾಡಿ ಇದು ವಾಶ್ ಮಾಡಿ ಪಾಲಿಶ್ ಹಾಕೊಡ್ತೀವಿ ಸರ್ ಸರ್ ಇಲ್ಲ ಸರ್ ಅಷ್ಟೇ ರಿಸನೇಬಲ್ ಇದೆ ನಾವು ಎಲ್ಲಾರಿಗೂ ಅಷ್ಟೇ ತಗೊಳ್ತೀವಿ ಬಟ್ ನೀವು ಬನ್ನಿ ಸರ್ ನಾವು ಕಡಿಮೆ ಮಾಡ್ಕೊಂಡು ಮಾಡಿಸ್ಕೊಡೋಣ

ಹೌದಾ ಸರ್ ಓಕೆ ಸರ್ ಅದಕ್ಕೆ ಸಾರಿ ಕೇಳ್ತೀವಿ

ಓಕೆ ನಾನ್ ಮುಂದೆ ನಿಂತು ನಾನೇ ಮಾಡಿಸ್ತೀನಿ ಸರ್ ಈ ಸಲ ತಗೊಂಡ್ಬನ್ನಿ ಸರ್ ಹಾಗೇನೂ ಮಾಡಲ್ಲ ಹಾಂ ಸರ್ ನಾಳೆ ಬೆಳಗ್ಗೆನೇ ತಗೊಂಡ್ಬಂದ್ಬಿಡಿ ನಾಳೆ ಬೆಳಗ್ಗೆ ನೀವು ಬೇಗ ಎಷ್ಟು ಬೇಗ ಬರ್ತೀರೋ ಅಷ್ಟು ಜಲ್ದಿ ಮುಗಿಯುತ್ತೆ ಸರ್ ಅಂದರೆ ನೀವು ಎಷ್ಟು ಬೇಗ ಬಂದ್ಬಿಟ್ರೆ ಗಾಡಿನ ಒಂದು ಟು ಅವರ್ ಥ್ರೀ ಅವರಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಹಾಂ ಸರ್ ನಿಮಗೆ ಬೇಕಾದರೆ ಇಲ್ಲೇ ಬಂದ್ಬಿಟ್ಟು ವಾಷ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಿಮಗೆ ಹೋಮ್ ಸರ್ವಿಸ್ ಬೇಕೆಂದ್ರೆ ಅದಕ್ಕೆ ಎಕ್ಸಟ್ರಾ ಚಾರ್ಜಾಗುತ್ತೆ ನೀವು ಬೇಕಾದ್ರೆ ನಾವು ನಮ್ದು ಕ್ಲೀನರ್ಸ್ನ ನಿಮ್ಮ ಮನೆಗೂ ಕಳಿಸಿಕೊಡ್ತೀವಿ ಸರ್ ನಿಮಗೆ ಹಂಗೆ ಬೇಕೆಂದ್ರೆ ಹಾಗೆ ಬಟ್ ನೀವು ಇಲ್ಲೇ ಬಂದು ವಾಷ್ ಮಾಡ್ಕೊಂಡು ಹೋದರೆ ಇನ್ನೂ ಕ್ಲೀನಾಗುತ್ತೆ ಬಟ್ ನಿಮಗೂ ಜಾಸ್ತಿ ಉಳಿಯುತ್ತೆ ಸರ್ ಸ್ವಲ್ಪ ದುಡ್ಡು ಉಳಿಯುತ್ತೆ ಓಕೆ ಸರ್ ಬನ್ನಿ ಸರ್ ಓಕೆ ಓಕೆ ಸರ್ ಓಕೆ ಸರ್ ಓಕೆ ಸರ್